ಹಾಂ ಮೇಸ್ತ್ರಿನೆ ಹೌದ್ರಿಯಾ ಎಷ್ಟು ಎಷ್ಟು ರೂಮ್ ರೀ ಎಷ್ಟು ಎಷ್ಟು ಬಜೇಟ್ ಒಳಗೆ ರೀ ಅಲ್ಲ ರೀ ಎದಕ್ಕೆ ಹಾಕವ್ರ ಎರಡು ಲಕ್ಷ ಒಂದು ಐ ಐದು ಲಕ್ಷ ಅಂದ್ರೆ ಆಗತ್ತೆ ನೋಡ್ರಿ ಐದು ಲಕ್ಷ ಆಯ್ತು ನೋಡ್ರಿ ಎಂಡಿದ ಬೇಕಾ ಏನು ಸಿಮೆಂಟ್ ಎಂಡಿದ ಬೇಕಾ ಯಾವ್ದು ಆಗ್ಬೇಕು ಹೇಳ್ಬೇಕು ನೀವೇ ಸಿಮೆಂಟ ಸಿಮೆಂಟ್ ಸಿಮೆಂಟಿದು ಮಾಡ್ಬಿಡ್ರಿ ಸರ್ ಬೇಕಂದ್ರೆ ಸರ್ ತಾಯಕ್ ಬರ್ತೈತಿ ರೀ ಸಿಮೆಂಟಿಂದು ಸಿಮೆಂಟಿಂದು ಯಾಕಂದ್ರೆ ಸಿಂಗಲ್ ಸಿಂಗಲಾ ಯಾಂಡಿ ಸಿಂಗಲ್ ಇದು ಮಾಡಿ ಬಿಡ್ರಿ ಸಿಂಗಲ್ ವಾಲ್ ಮ್ಯಾಲ ಏನು ಏನು ಆರ್ ಸಿ ಸಿ ಮಾಡನ್ರೀ ಅಲ್ಲಲ್ಲ ಎದಕ್ಕೆ ಎದಕ್ಕೆ ಬಳ್ಕೆ ಮಾಡ್ತೀರಿ ನೀವು ರೂಮ್ ಹಂಗ್ರೀ ಹಾಂ ಹಾಂ ಯಾವಾಗ ಎಷ್ಟು ದಿನ್ದಾಗ ಮುಗ್ಸ್ಬೇಕು ರೀ ಎರಡು ತಿಂಗ್ಳ್ದಾಗ ಹಾಂ ಆಗತ್ತೆ ರೀ ಒಂದು ಸ್ವಲ್ಪ ಲೇಬರ್ಸ್ ಭಾಳ ಕರ್ಕೊ ಬಂದರೆ ಎರಡು ತಿಂಗ್ಳು ಯಾಕೆ ರೀ ಒಂದು ನಲವತ್ತು ದಿನ್ದಾಗ ಮುಗಿಸ್ಕೊಡ್ತೀನಿ ರೀ ಸ್ವಲ್ಪ ಮತ್ತು ಹೆಂಗೆ ರೇಟ್ ಯಾವಾಗ ಫಿಕ್ಸ್ ಮಾಡೋಣ ರೀ ಇಲ್ಲ ಇಲ್ಲ ಗುತ್ಗಿ ಗುತ್ಗಿ ತಗಂತೀವಿ ನೋಡ್ರಿ ನಾವು ಹತ್ತು ಜನ ಡೈಲಿ ಕೂಲಿಯಂಗೆ ಬರಂಗಿಲ್ಲ ಏನಿದ್ದರು ಗುತ್ಗಿ ನಮ್ದು

ಆತು ಆತು ರೀ ನಾಳೆ ನಾವು ನಾಳೆ ಬರ್ತೀವಿ ರೀ ಸೋಮ್ವಾರ ಬರ್ತೀವಿ ರೀ ಸೋಮ್ವಾರ ಬಂದು ನೋಡ್ಕ್ಯಂಡು ಹೋಗಿ ಪ್ಲೇಸ್ ಎಲ್ಲ ಫಿಕ್ಸ್ ಮಾಡ್ಬಿಡೋಣ ರೀ ಅವತ್ತು ರಾತ್ರಿ

ಆರಾಮ್ ಅದಿರಲ್ಲ ಸರಿ ಸರಿ ಸರಿ ಸಗ ರೀ